ಹಲೋ ಚಿದಾನಂದ ಅವರಲ್ಲ ಟ್ರಾವೆಲ್ ಏಜೆನ್ಸಿ ಹಾಂ ಅದು ನಮ್ದು ಉಡುಪಿಯಿಂದ ಮೈಸೂರಿಗೆ ಒಂದು ಟೆಂಪಲ್ಗೆ ಇದು ಹೋಗು ಹೋಗೋದಿತ್ತು ಅದಕ್ಕೆ ಒಂದು ಟೆನ್ ಸೀಟರದ್ದು ಯಾವುದಾರು ಕಾರು ಬಾಡಿಗೆಗೆ ಸಿಗಬೋದಾ ಸಾರ್ ಅವರು ಹತ್ತು ಜನ ಇದ್ದೇವೆ ನಾವು ಹಾಂ ಟಿ ಟಿ ನಾವೊಂದು ಹತ್ತು ಜನಕ್ಕೆ ಹೌದು ಹೌದಾ ಚಾರ್ಜಸ್ ಎಷ್ಟು ಆಗ್ಬೋದು ಸರ್ ನಾವೊಂದು ಟು ಡೇಸ್ ಇದು ಜರ್ನಿ ಹೌದು ಅಂದರೆ ಏನು ಅಂದರೆ ಸ್ವಲ್ಪ ಕನ್ಸಿಶನ್ ಇರಬೋದಾ ನಾವು ಅಂದ್ರೆ ಹತ್ತು ಜನ ಇದ್ದೇವೆ ಅದೂ ಹಲೋ ಅದ್ರಾಗೆ ಏನಾದರು ಕನ್ಸಿಶನ್ ಏನಾದರು ಸಿಗಬೋದಾ ಅಂದರೆ ಮೂವತ್ತು ಸಾವಿರ ಫಿಕ್ಸೆಡ್ ಪ್ರೈಸಾ ಹೇಗೆ ಅದು ಹೌದಾ ಮತ್ತೆ ಇದ್ರುದು ನಮ್ದು ಊಟ ಹೋಟೆಲ್ ಅದೆಲ್ಲ ಎಲ್ಲ ಬಾಟಕನಾ ಅಂದರೆ ಅಲ್ಲಿ ಏನಾದರು ಹೋಟೆಲ್ಲಿದು ಇದೆಲ್ಲ ಇದು ಮಾಡಿ ಕೊಡಬೋದ ಏನೆಂದ್ರೆ ನಮ್ಗೆ ಏನು ಕಾಂಟೆಕ್ಟ್ ಇಲ್ಲ ಅಲ್ಲಿ ಸೊ ಹಾಂ

ಹೌದು ಹೌದು ಅಂದರೆ ಹಾಂ ನಮಗೆ ಇವಾಗ ಇವತ್ತು ಅಂದರೆ ಒಂದು ಎರ್ಡು ದಿನದಲ್ಲಿ ರಿಟನ್ ಇದು ಮಾಡ್ಲಿಕ್ಕೆ ಆಗುತ್ತೆಲ್ಲ ಒಂದು ದಿನ ಹೋಗಿ ಅಲ್ಲಿ ದರ್ಶನ ಎಲ್ಲ ಆದ ನಂತರ

ಓಕೆ ಓಕೆ ಬೆಳಿಗ್ಗೆ ಬರ್ಲಿಕ್ಕೆ ಆಗುತ್ತೆಲ್ವ ಓಕೆ ಹಾಂ ಓಕೆ ಓಕೆ ಅದನ್ನೆಲ್ಲ ಸೇರಿಸಿ ಕೊಡುವ

ಅದು ನಾವು ಮತ್ತೆ ಪೇಮೆಂಟು ಬರುವಾಗಲೇ ಮಾಡಬೇಕಾ ಅಥ್ವಾ ಬಂದ ನಂತರ ಇದು ಮಾಡಿದ್ರೆ ಬಂದು ಮಾಡಿದರೆ ಸಾಕಾಗುತ್ತೆಲ್ಲ ಹ್ಞೂ ಓಕೆ ಓಕೆ ಹೌದು ಸರಿ ಸರ್ ಸರಿ ಸರ್ ಓಕೆ ಹ್ಞೂ ಹ್ಞೂ ಓ ತ್ಯಾಂಕ್ ಯು